ಹೌದು ಹೌದು ಹಾಂ ಹೇಳಿ ಹೇಳಿ ಸರ್ ಹಾಂ ಫಂಕ್ಷನ್ ಹಾಂ ಏನು ಫಂಕ್ಷನ್ ಸರ್ ಅದು ಹಾಂ ಮದುವೆ ಫಂಕ್ಷನ್ ಹಾಂ ಸರ್ ಹಾಂ ಸರ್ ಆಂ ಸರ್ ನಿಮ್ಗೆ ಎಷ್ಟು ಜ ಎಷ್ಟು ಜನಕ್ಕೆ ಬೇಕು ಸರ್ ಅದು ಐನೂರು ಜನಕ್ಕಾ ಆಂ ಆಡ್ರ್ ಆರ್ಡರ್ ವೈಸ್ ನಿಮಗೆ ಅದೊಂದು ಬ ಲೀಸ್ಟ್ ಮಾಡ್ಕೊಟ್ಬಿಡಿ ಸರ್ ಆಂ ಆಂ ಹೇಳಿ ಹೇಳಿ ಸರ್ ಹಾಂ ಮೂರು ರೀತಿ ಪಲ್ಲೆ ಯಾವ ಥರದ್ದು ಸರ್ ಅದು ಯಾವ ಥರ ಯಾವ ಯಾವ ಯಾವ ಪಲ್ಯ ಸರ್ ಯಾವ ಥರ ಬೇಕು ಹಾಂ ಹೌದು ಸರ್ ಆಮೇಲೆ ಹಾಂ ಎರಡು ಯಾವ್ದಾರು ಇವೆರಡರಲ್ಲಿ ಯಾವ್ದಾದ್ರು ಒಂದು ಚಾಯ್ಸಾ ಸರ್ ಹಾಂ ಓಕೆ ಹಾಂ ಓಕೆ ಹೌದು ಸರ್ ಹಾಂ

ಹಾಂ ಸರ್ ಓಕೆ ಸರ್ ಆಯಿತು ಹಾಂ ಐನೂರು ಜನಕ್ಕೆ ಸರ್ ನಿಮ್ಮದು ನಾವು ಮಾಮೂಲು ಊಟ ಊಟಕ್ಕೆ ಎಷ್ಟು ಬೀಳುತ್ತೆ ಅಂತ ನೋಡ್ಬಿಟ್ಟು ನಾವು ಏನೇನು ಐಟಮ್ ಐಟಮ್ಗಳ ಲೆಕ್ಕ ಹಾಕ್ಬುಟ್ಟು ಅದನ್ನ ಹೇಳ್ತಿವ್ ಸರ್ ಆ ಆಂ ಹಾಂ ಸರ್ ಆಂ

ಆಂ ಓಕೆ ಸರ್ ಅಷ್ಟೊತ್ತು ನಾವೇ ತಂದು ಕೊಡ್ತೀವಿ ಕ್ಯಾಟರಿಂಗ್ ಮಾಡಿ ಕೊಡ್ತೀವಿ ಸರ್ ಒಂದು ಊಟಕ್ಕೆ ಸರ್ ಮುನ್ನೂರು ರೂಪಾಯಿ ಬೀಳ್ತದೆ ಸರ್ ಹಾಂ ಓಕೆ ಸರ್ ಆಯಿತು